ಕೃಷಿಗಾಗಿ ವಿದ್ಯುತ್ ಸಂಪರ್ಕವನ್ನ ನಾವು ಗೌರ್ಮೆಂಟಿಂದ ಪಡಿತೀವಿ ಮೊಟ್ಟ ಮೊದಲನೇಯದಾಗಿ ಕೃಷಿ ಈ ದೇಶದ ಬೆನ್ನೆಲುಬು ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲ ಎಲ್ಲರು ಹೇಳ್ತಿವಿ ನಾವು ಹಾಗೆನೇ ಅತೀ ದೊಡ್ಡ ದೇಶದ ಅತೀ ದೊಡ ಉದ್ಯೋಗ ಕೂಡ ಇದೇನೆ ಹೀಗಾಗಿ ನಾವು ಅದಕ್ಕ ಮಹತ್ವವನ್ನ ಕೊಡಲೇಬೇಕಾಗ್ತದೆ ನಾವು ವಿದ್ಯುತ್ ಸಂಪರ್ಕ ಸಲುವಾಗಿ ಸ್ಥಳೀಯ ವಿದ್ಯುತ್ತು ಇಲಾಖೆಯ ಆಫೀಸನ್ನ ನಾವು ಸಂಪರ್ಕ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಾದ ಅರ್ಜಿ ಕೊಡ್ತೀನಿ ಅದು ಜೊತೆಗೆ ಆಧಾರ್ ಕಾರ್ಡು ನನ್ನ ಹೊಲದಾ ಪಹಣಿ ಇತ್ಯಾದಿಗಳನ್ನ ಆವಶ್ಯಕತೆ ದಾಖಲೆಯನ್ನ ಅದಕ್ಕೆ ಸಂಗಡ ಹಚ್ಬೇಕಾಗ್ತದೆ ಅವದೆಲ್ಲ ಹಚ್ಚಿದ ತಕ್ಷಣ ಅವ್ರು ಬಂದು ವೆರಿಫೈ ಮಾಡಿ ನಮ್ದು ವಿದ್ಯುತ್ ಆವಶ್ಯಕತೆ ಎಷ್ಟಿದೆ ನೀರಿನ ಸೆಲೆ ನೀರಿನ ನೆಲೆ ಇವನ್ನೆಲ್ಲ ನೋಡ್ಕೊಂಡು ನೋಡಿ ಅವರು ಮುಂದುವರಿತಾರೆ ಇದು ಸಾಮಾನ್ಯವಾಗಿ ಎಲ್ಲ ಇರ್ತಕ್ಕಂಥ ತೊಂದ್ ಆದರೆ ಈ ವಿದ್ಯುತ್ ಕಡಿತದಿಂದರೆ ನಮಗೆ ನಮ್ಮಂಥಾ ರೈತ್ರಿಗೆ ಏನು ಅನಾನುಕೂಲ ಅನ್ಯಪ್ ಅಂದರೆ ನಮಗೆ ನಾವು ಇಚ್ಛೆ ಪಡುವಂಥಾ ಬೆಳೆಯನ್ನ ಒಂದೂ ದುಡ್ಡು ಮಾಡೋ ಬೆಳೆಯನ್ನ ನಮಗೆ ಬೆಳಿಲಿಕ್ಕೆ ಆಗುದಿಲ್ಲ ಯಾಕಂದರೆ ಅದಕ್ಕೆ ವಿದ್ಯುತ್ತು ಹೆಚ್ಗಿ ಸಮಯ ಬೇಕಾಗ್ತೈತಿ ಒಂದು ಎರಡನೇದಾಗಿ ನೀರಿನ ಅಭಾವ ಕೂಡ ಇರುತ್ತೆ ಸು ಮೂರನೇದಾಗಿ ಬೇಸಿಗೆಯಲ್ಲೀ ನೀರಿನ ಅಭಾವ ಇದ್ದಾಗ ನೀರು ಇದ್ದಾಗ ವಿದ್ಯುತ್ ಇರಲ್ಲಾ ವಿದ್ಯುತ್ ಇದ್ದಾಗ ನೀರು ಇರಲ್ಲ ಈ ಸಮಸ್ಯೆ ಬಂದ್ನೆಪ್ಪ ಅಂದರೆ ರೈತರಿಗೆ ಸುಮಾ ಅನಾನುಕೂಲ ಆಗ್ತೈತೆ ಹಲ್ಲಿದ್ದೋರರಿಗೆ ಕಡ್ಲಿಲ್ಲ ಕಡ್ಲಿದ್ದೋರಿಗೆ ಹಲ್ಲಿಲ್ಲ ಅನ್ನಗೆ ವಿದ್ಯುತ್ ಇದ್ದಾಗ ನೀರು ಇರಲ್ಲ ನೀರು ಇದ್ದಾಗ ಬೇ ವಿದ್ಯುತ್ ಬರಲ್ಲ ಈ ಥರ ಆಗಿ ಜನರಿಗೆ ಬಹಳ ಆನಾನುಕೂಲ ಆಗ್ತೈತೆ ಅದರಲ್ಲೂ ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ವಿದ್ಯುತ್ತನ್ನ ನಮಗೆ ಸಿಗ್ತವೆ ರಾತ್ರಿಯಲ್ಲಿ ಹೋಗಿ ಉಳ ಹುಪ್ಡಿ ಇರ್ತವೆ ಹೊಲದಲ್ಲಿ ಅಲ್ಲೆಲ್ಲ ಮಾಡೋದು ಆದರು ಕೂಡ ಒಂದು ಮೂರು ಎರಡರಿಂದ ಮೂರು ತಾಸುಗಟ್ಟಲೆ ಅದು ನೀರನ್ನ ಹಾಸ್ಲಿಕ್ಕೆ ಆಗುತ್ತೆ ಆ ಸಮಯದಲ್ಲಿ ನೀರು ಎಷ್ಟು ಬರುತ್ತೆ ಅಷ್ಟೆ ಬೆಳಗ್ಗೆ ನಂತರ ಬೆಳಿಗಿನ ಜಾವ ವಿದ್ಯುತ್ ಹೋಗ್ಬಿಡುತತೆ ಆ ಸಮಯದಲ್ಲಿ ನಮಗೆ ನೀರನ್ನ ಹೊಲಗಳಿಗೆ ಹಾಸ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ತೊಂದರೆ ಕೂಡ ಆಗತ್ತೆ ಈ ಯಾವ ಎರಡನೇ ಫೇಝು ಮೂರು ಫೇಝು ಅಂತಾರೆ ಮೂರು ಫೇಝ್ ಇದ್ನೆಪ್ಪ ಅಂದರೆ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಹೊತ್ತು ನಾವು ವಿದ್ಯುತ್ತು ಉಪಯೋಗ ಮಾಡಿ ಹೊಲಕ್ಕೆ ಹಾಸ್ಬೋದು ಎರಡು ಎರಡು ಫೇಝ್ ಇದ್ನೆಪ್ಪ ಅಂದರೆ ಅದೂ ನಿಗದಿತ ಸಮಯದಲ್ಲಿ ಇರ್ತತೆ ಅಷ್ಟರೊಳಗೆ ನಾವು ಏ ನಮ್ಮ ಹೊಲಗಳಿಗೆ ಎಷ್ಟು ಬೇಕು ಅದ್ನ ಹಾರ್ಸಿಕೊಳ್ಳಲಿಕ್ಕೆ ಆಗ್ತತಿ ಜೊತೆಗೆ ನಿಕ್ ವಿದ್ಯುತ್ತು ಸರಿಯಾಗಿ ಸಂಪರ್ಕ ಆಗ್ತಯಿಲ್ಲ ಅಂದ್ಮೇಲೆ ಬೆಳೆ ಕುಂಟಿತವಾಗ್ತತಿ ನಿರೀಕ್ಷಿತ ಫಲವತ್ತಾದ ಬೆಳೆ ಸಿಗುದಿಲ್ಲ ಅಬ್ ಆ ಫಲ ಬಂದುದ್ದರಲ್ಲಿ ಮಾ ವ್ಯಾಪಾರ ಕೂಡ ವ್ಯಾಪಾರ ಕೂಡ ಅಷ್ಟು ಸರಿಯಾಗಿ ಆಗ್ಲಿಕ್ಕಿಲ್ಲ ಅಂತೇಳಿ ನಾ ನನಗೆ ನನ್ನ ಅನಿಸಿಕೆ ಆಗ್ತತಿ ಹಾಗೇನೆ ಕೆಲವೊಂದು ರಾತ್ರಿ ವೇಳೆ ಕಾಡು ಪ್ರಾಣಿಗಳು ಹಾವಳಿ ಇರ್ತವೆ ಹೀಗಾಗಿ ರಾತ್ರಿ ವೇಳೆ ನೀ ವಿದ್ಯುತ್ ಸಿಕ್ಕರೂ ಕೂಡ ಹೊಲಗುಳಗೆ ನೀರು ಹಾಸ್ಲಿಕ್ಕೆ ಹೋಬೇಕಾರೆ ಸ್ವಲ್ಪ ಅನಾನುಕೂಲ ಆಗ್ತತೆ ಅದಕ್ಕೆ ನಾವು ರಿಕ್ವೇ ನಾವು ಮನವಿ ಮಾಡುದೇನೆಂದರೆ ವಿದ್ಯುತ್ತನ್ನ ಹಗಲೆತ್ತು ಕೋ ಹಗಲಿನಲ್ಲಿ ಕೊಟ್ಟರೆ ನಾವು ಹೆಚ್ಚಿಗೆ ಒಂದೂ ಉತ್ತು ಉತ್ತಮ ರೀತಿಯಲ್ಲಿ ನಾವು ಹೊಲಗಳಿಗೆ ವಿದ್ಯುತ್ತನ್ನ ಉಪಯೋಗ ಮಾಡಿ ನೀರು ಹಾರ್ಸ ಹಾಕಲಿಕ್ಕೆ ನಮಗೊಂದು ಅನುಕೂಲ ಆಗತ್ತೆ ಅಂತ ಹೇಳ್ತೀವಿ ಜೊತೆಗೆ ಆ ವಿದ್ಯುತ್ತು ಸಂಪರ್ಕ ಆಯಾ ರಾಜ್ಯದ ವಿದ್ಯುತ್ ಉತ್ಪಾದನೆಯ ಮೇಲೆ ಕೂಡ ಅವಲಂಬ ಆಗ್ತಿರ್ತತಿ ಯಾವ ರಾಜ್ಯದಲ್ಲಿ ವಿದ್ಯುತ್ತು ವಿಫಲವಾಗಿ ಸಿಗ್ತತೆ ಆ ರಾಜ್ಯದ ರೈತ್ರಿಗೆ ವಿದ್ಯುತ್ತು ನಿರಂತರ್ವಾಗಿ ಸಿಗ್ತಾ ಇರ್ತತಿ ಹಾಗೇನೇ ನಾವು ನಮ್ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಕೂಡ ವಿದ್ಯುತ್ತು ಜಾಸ್ತಿ ಉತ್ಪಾದನೆ ಮಾಡಲಿ ಎಲ್ಲಾ ರೈತ್ರಿಗು ಅನ್ಕೂಲವಾಗಲಿ ನಮ್ಮಂಥಾ ವಿಶೇಷವಾಗಿ ನಮ್ಮಂತ ರೈತರು ಕೂಡಗ ಒಂದು ಅನುಕೂಲ ಆಗಲಿ ಅಂತ್ಹೇಳಿ ನಾ ಈ ಟೈಮ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ